ಹಾಂ ರೀ ಅದು ಕಮೀಟಿ ವಚನ್ದಾಗ ಕೇಳಿ ನಿಮ್ಗ ಕೊಡ್ಸಣ ತಗೋರಿ ಹಾಂ ಆಯ್ತು ಆಯ್ತು ರೀ ಅದು ಕಮೀಟಿ ಅಲ್ಲಾ ಅಧ್ಯಕ್ಷರನ್ನ ಕೇಳಿ ಮಾಡಣ ತಗೋರಿ ಹಾಂ ಹೇಳಿ